ನಮ್ಮ ಕೊಪ್ಪಳದಲ್ಲಿ ಮೇಯ್ನಾಗಿ ಹೇಳ್ಬೇಕಂದ್ರೆ ದೊಡ್ಡದಾಗಿ ಒಂದು ಮೂರು ಸ್ಟೇಡಿಯಮ್ ಮೂರು ಗ್ರೌಂಡುಗಳಿದಾವೆ ಅದರಲ್ಲಿ ಫಸ್ಟ್ ನಮ್ಮದು ನಮ್ಮ ಕಾಲೇಜ್ ಗ್ರೌಂಡು ತುಂಬ ದೊಡ್ಡದಿದೆ ಮತ್ತು ಆಮೇಲೆ ತಾಲೂಕು ಗ್ರೌಂಡ್ ಅಂತ ಒಂದು ಅದಾ ಅವ್ನ ಮತ್ತು ಡಿಸ್ಟ್ರಿಕ್ಟ್ ಗ್ರೌಂಡ್ ಅಂತ ಒಂದು ಅದ ಇಲ್ಲಿ ನಾನು ನಾವು ಮೊದಲಿಂದನೂ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಸಾಮಾನ್ಯವಾಗಿ ಬಹಳಷ್ಟು ಜನನ ಕ್ರಿಕೆಟೇ ಆಡ್ತಾರೆ ಎಲ್ಲರೂ ಬಹಳಷ್ಟು ಜನ ಮತ್ತು ಇಲ್ಲಿ ಕೆಲವೊಂದು ಫಂಕ್ಷನ್ನುಗಳು ಅಂದರೆ ಇಂಪ್ರೂವ್ ಮಾಡಬೇಕು ಪ್ರಾದೇಶಿಕ ಆಟಗಳು ಅಂತ ನಮ್ಮ ಜಾತ್ರೆಯಲ್ಲೆನೇ ಜಿಲ್ಲಾ ಎಲ್ಲ ಜಿಲ್ಲೆ ಜಿಲ್ಲೆಯಿಂದಾನೂ ಇದು ಕಬಡ್ಡಿ ಆಯಿತು ಮತ್ತೆ ಕ್ರಿಕೆಟ್ ಆಡಿಸ್ತಾರೆ ಮತ್ತು ಆಮೇಲೆ ಇದು ಯಾವುದಪ್ಪ ಅಂದರೆ ಕುಸ್ತಿನೂ ಆಡಿಸ್ತಾರೆ ಕುಸ್ತಿ ತುಂಬ ಫೇಮಸ್ಸಾಗಿ ನಡೀತು ಇಲ್ಲಿ ಗೆದ್ದವರಿಗೆ ಕಡಗ ಆಗಲೀ ಗದೆ ಆಗಲೀ ಕೊಡ್ತಾರೆ ಮತ್ತು ಹಾಗಾಗಿ ನಾವು ಲಾಸ್ಟಾಗಿ ಜಾತ್ರೆ ನೋಡಿದ್ದಂದರೆ ಅದರ ಬಗ್ಗೆ ಫಂಕ್ಷನೆಲ್ಲ ಮಾಡಿದ್ದರು ಇಲ್ಲಿ ಜಾತ್ರೆ ಒಳಗೆ ಮತ್ತು ಡಿಸ್ಟ್ರಿಕ್ ಸ್ಟೇಡಿಯಮ್ ಒಳಗೂನೂ ಬೇರೆ ಬೇರೆ ಕ್ರೀಡೆಯಲ್ಲಿ ಭಾಳ ಎತ್ರಕ್ಕೆ ಹೋದಂತವ್ರ್ ಫಂಕ್ಷನ್ ಮಾಡಿದ್ದರು ಲಾಸ್ಟ್ ಇಯರ್ ಹೋಗಿದ್ವಿ ನಾವು ಒಂದು ಸರಿ ಮತ್ತು ಆಮೇಲೆ ಇಲ್ಲಿ ಕಾಮನ್ನಾಗಿ ಕೊಪ್ಪಳದಾಗ ಜಾಸ್ತಿ ಜನ ಎಲ್ಲರೂ ಕ್ರಿಕೆಟೇ ಆಡ್ತಾರೆ ಹಾಗಾಗಿ ಇಲ್ಲಿ ಮೂರು ಮೇ ಜಾಸ್ತಿ ಅಂದರೆ ಮೂರೇ ದೊಡ್ಡ ಗ್ರೌಂಡ್ ಇದ್ದಾವೆ ಇನ್ನೂ ಗ್ರೌಂಡುಗಳು ಬೇಕಾಗುತ್ತೆ ಅನಿಸುತ್ತೆ ಇನ್ನು ಜಾಸ್ತಿ ಇರಬೇಕು ಅನಿಸುತ್ತೆ ಹಾಗಾಗಿ ಎಲ್ಲರೂ ಆಡೋಕೆ ಬರ್ತಾರೆ ಕೆಲವೊಂದು ಸರಿ ನಾವೇ ಎಷ್ಟೊ ಸರಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋದ್ರುನೂ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಜಾಗ ಇರೋಲ್ಲ ಹಾಗಾಗಿ ನಾವು ವಾಪಸ್ ಬಂದಿರ್ತೀವಿ ಇಲ್ಲಾಂದರೆ ಎಲ್ಲೋ ಬೇರೆ ಕಡೆ ಸಣ್ಣ ಸಣ್ಣ ಗ್ರೌಂಡಲ್ಲಿ ಎಲ್ಲಿಯೋ ಆಡಿರ್ತೀವಿ ಹಾಗಾಗಿ ಇನ್ನೂ ಸ್ಟೇಡಿಯಮ್ಮುಗಳು ಬೇಕು ಮತ್ತೆ ಇನ್ನೂ ದೊಡ್ಡ ದೊಡ್ಡ ಗ್ರೌಂಡ್ ಇರಬೇಕು ಮತ್ತು ಕೂಡೋ ಕುಂತು ನೋಡೋಕ್ಕೂನು ಬೇಕು ಇಲ್ಲಿ ತಾಲೂಕು ಸ್ಟೇಡಿಯಮ್ ಅಂತಿದೆ ಅಲ್ಲಿ ತುಂಬ ಚೆನ್ನಾಗಿದೆ ಕುಂತು ನೋಡೋಕ್ಕೆಲ್ಲ ನಿನ್ನೆ ನಿನ್ನೇನೆ ಹೋಗ ಬೇಕಿತ್ತು ನಾವು ಕ್ರಿಕೆಟ್ ಇಲ್ಲಿ ಕೊಪ್ಪಳೊಳಗೆ ಕೆ ಪಿ ಎಲ್ ಅಂತ ಕೊಪ್ಪಳ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾರೆ ಅಲ್ಲಿ ಫೈನಲಿತ್ತು ಅಲ್ಲಿ ನೋಡೋಕೆ ಹೋಗಿದ್ವಿ ಕೂಡೋಕ್ಕೆಲ್ಲ ಜಾಗ ಅದ ಎಲ್ಲ ಅದ ಬಟ್ ಏನಂದರೆ ಬಿಸಿಲು ತುಂಬ ಬಿಸಿಲು ಇರೋದ್ರಿಂದ ಅಲ್ಲಿ ಕೂಡೋಕ್ಕಾಗಲ್ಲ ಅದಕ್ಕೂ ಒಂದು ಏನೇ ವ್ಯವಸ್ಥೆ ಮಾಡಬೇಕು ಅನಿಸುತ್ತೆ ಮತ್ತು ಆಮೇಲೆ ಅದೂ ಗ್ರೌಂಡಲ್ಲಿ ಏನೋ ಅಷ್ಟು ಇದಿಲ್ಲ ಬರೀ ಮಣ್ಣು ಬಿದ್ದರೆ ಸಾಕು ಜಾಸ್ತಿ ಗಾಯ ಆಗುತ್ತೆ ಅದರಲ್ಲಿ ಕ್ಲೀನಾಗಿ ಹುಲ್ಲು ಗಿಲ್ಲುಯೆಲ್ಲ ಬೆಳೆಸಬೇಕು ಬರೀ ಪಿಚ್ ಮಾತ್ರ ಬಿಟ್ಟು ಬೇರೆ ಕಡೆ ಎಲ್ಲ ಬೆಳೆಸಬೇಕು ಮತ್ತು ಸ್ಥಳೀಯ ಸ್ಥಳೀಯವಾಗಿ ಅಂದರೂ ಮೇಯ್ನಾಗಿ ಇಲ್ಲಿ ಕೊಪ್ಪಳ ಜನರು ಕಬಡ್ಡಿಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ ನಾವು ಇಲ್ಲೇ ಬಾಜು ಊರಿಗೆ ಒಂದುಸರಿ ಹೋಗಿದ್ವಿ ಅಲ್ಲೆಲ್ಲ ಕಬಡ್ಡಿದೆಲ್ಲ ತುಂಬ ಚೆನ್ನಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಭಾಳ ಜನ ಸೇರ್ಕೊಂಡು ಇದ್ರ ಬಗ್ಗೆ ಕಬಡ್ಡಿ ನೋಡ್ತಿರೋ ಮತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಗೆದ್ದವರಿಗೂ ಭಾಳ ದೊಡ್ಡ ಮೊತ್ತ ಕೊಡ್ತಾರೆ ಹಾಗಾಗಿ ಅದರದ್ದೊಂದು ಕಬಡ್ಡಿದೊಂದು ಜನ ಎಲ್ಲರೂ ಕಲಿತಿದ್ದಾರೆ ಈಗ ಆಡಬೇಕು ಮಾಡಬೇಕು ಅಂತ ಮತ್ತು ಈಗೆಲ್ಲ ಪ್ರೊ ಕಬಡ್ಡಿ ಲೀಗಿಗೆ ಅಂತ ಎಲ್ಲೆಲ್ಲಿಂದ ಬಂದಿದ್ದರಿಂದ ನಮ್ಮ ದೇಶೀಯ ಆಟ ಕಬಡ್ಡಿ ಒಂದು ಭಾಳ ಬೆಳೀತದೆ ಮತ್ತು ಕಾರ್ಯಕ್ರಮಗಳು ಅಂದರೆ ಅದೇ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಂದ ಅವಾಗ ಅವಾಗ ನಡೆಸ್ತಿದ್ದಾರೆ ಕಾರ್ಯಕ್ರಮಗಳು ಪೊಲೀಸ್ ಇವರಿಂದಾನೂ ಬೇರೆ ಆಟಗಳೆಲ್ಲ ಇದುಮಾಡ್ತಾರೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಚೆಸ್ ಬಗ್ಗೆ ಇಂಡೋರ್ ಗೇಮ್ಸಾಯಿತು ಚೆಸ್ಸಾಯಿತು ಶೆಟ್ಲ್ ಬಾಟ್ಮೆಂಟಾಯಿತು ಅವುವೆಲ್ಲ ಆಡೋಕ್ಕೆಲ್ಲ ತುಂಬ ಅನುಕೂಲ ಇದೆ ಅಲ್ಲಿ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಇಂಡೋರ್ಸ್ ಗೇಮ್ಸಲ್ಲಿದೆ ಮತ್ತು ಫಂಕ್ಷನೆಲ್ಲ ನಡೆಸ್ತಾರೆ ಸ್ಪೋರ್ಟ್ಸ್ ಡೇ ಏನಂತ ಮಾಡ್ತಾರೆ ಹಾಗಾಗಿ ಆ ಆ ಸ್ಪೋರ್ಟ್ಸ್ ಡೇನಿಂದ ಕೆಲವು ಭಾಳ ಸ್ಪೋರ್ಟ್ಸೆಲ್ಲ ಕಂಡಕ್ಟ್ ಮಾಡ್ತಾರೆ ಅದರಿಂದಾಗಿ ಗೆದ್ದವರಿಗೆಲ್ಲ ಪ್ರೈಝ್ ಇರೋದರಲ್ಲಿ ಅವೆಲ್ಲ ಇರೋದು ಮಾಡ್ತಾರೆ ಮತ್ತು ನಾವ್ ನಿನ್ನೆ ಹೇಳ್ದೆ ನಿನ್ನೆ ಕೊಪ್ಪಳದಲ್ಲಿ ಇದಿತ್ತು ಅಂತ ಏನು ಕ್ರಿಕೆಟ್ ಮ್ಯಾಚಿತ್ತು ಫೈನಲಂತ ಅಲ್ಲಿ ಸಾವ್ರಾರು ಜನ ನೋಡೋಕೆ ಬಂದಿದ್ದರಲ್ಲಿ ಮ್ಯಾಚ್ ಬಟ್ ಅದೇ ಹೇಳ್ದೆ ನೋಡೋಕೆ ಬಂದಿದ್ದರು ಬಟ್ ಬಿಸಿಲು ಹಾಗೆ ಇತ್ತು ಹಾಗಾಗಿ ನಮಗೆ ಜಲ್ದಿ ಜನ ಬಂದು ಬಂದರು ಹೋದ್ರು ಬಂದರು ಹೋದ್ರು ಹೀಗೆ ಆಯಿತು ಅದೇ ಸ್ವಲ್ಪ ನೆರಳು ಇತ್ತಂದರೆ ಆರಾಮಾಗಿ ಮ್ಯಾಚ್ ಮುಗಿಯುವ ತನಕ ಕೂತು ನೋಡಿ ಎಂಜಾಯ್ ಮಾಡ್ತಿದ್ದರು ಅದೊಂದು ವ್ಯವಸ್ಥೆ ಆಗಬೇಕು ಅನಿಸುತ್ತೆ ಮತ್ತೆ ಇನ್ನೂ ಬರೀ ಇವೆರಡೇ ತಾಲೂಕು ಗ್ರೌಂಡು ಡಿಸ್ಟ್ರಿಕ್ ಗ್ರೌಂಡ್ ಅಂತಾನೇ ಇನ್ನೂ ಬೇರೆ ಬೇರೆ ಪರ್ಟಿಕ್ಯುಲರ್ಲಿ ಗೇಮ್ ಆಡೋಕಂತಾನೆ ಗ್ರೌಂಡುಗಳು ಬೇಕಾಗಿವೆ ಕೊಪ್ಪಳ ಜನಕ್ಕೆ ಹಾಗೇ ನಂದು ಇನ್ನೊಂದು ಅನಿಸಿಕೆ ಅಂದರೆ ಭಾಳ್ ಜನ ಗ್ರೌಂಡ್ ಇಲ್ಲ ಅಂತಾನೆ ಅಂತ ಆಟ ಆಡೋಲ್ಲ ಏನು ಮಾಡೋಲ್ಲ ಬಟ್ ಕೊಪ್ಪಳದಲ್ಲಿ ಇನ್ನಷ್ಟು ಸ್ಟೇಡಿಯಮ್ಮುಗಳು ಬೇಕು ಕಟ್ಟಿಸಬೇಕು ಅಂತ ನಂದೊಂದು ಅನಿಸಿಕೆ ಇದೆ ಆಮೇಲೆ ಸಹ ಜನರು ಬರ್ತಾರೆ ಮೊದಲು ಬರಬೇಕಂದ್ರೆ ನಾವು ಅದನ್ನು ಪಬ್ಲಿಕೇಷನ್ ಮಾಡಬೇಕು ಅಂದರೆ ಇಲ್ಲಿ ನಡೀತ್ತಿದೆ ಇವತ್ತು ಮ್ಯಾಚದೆ ಹೀಗೆಲ್ಲ ಪಬ್ಲಿಕೇಷನ್ ಮಾಡಿದರೆ ಆಟೋಮೆಟಿಕ್ಲಿ ಜನ ನೋಡೋಕೆ ಬಂದೇ ಬರ್ತೀರಾ ಮತ್ತು ಅದನ್ನು ಟೆಲಿಕಾಸ್ಟ್ ಮಾಡಬೇಕು ಟಿವಿ ಒಳಗೆ ಬರಿಸಬೇಕು ಲೋಕಲ್ ಟಿವಿ ಚಾನೆಲ್ಲುಗಳು ಬರಬೇಕು ಬಂದರೆ ಎಲ್ಲರೂ ನೋಡ್ತಾರೆ ಅದ್ರ ಬಗ್ಗೆ ಒಂದು ಅವೆರ್ನೆಸ್ ಬರ್ತದೆ ಅಂದರೆ ನೋಡಬೇಕು ಮಾಡಬೇಕು ನಮ್ಮ ನಮ್ಮ ಊರಿನ ಜನರು ಆಡ್ತಿದ್ದಾರೆ ಅಂತ ಅಂದು ಅದೆ ಥರ ಹಾಗ್ ನೋಡೋದೆಲ್ಲ ಬಂದರೆ ಆರಾಮಾಗಿ ಎಲ್ಲ ಕಡೆಯಿಂದಾನೂ ಇದು ಮಾಡ್ಬೋದು ನಾವು ಅಂದರೆ ಜಾಸ್ತಿ ನೋಡಿಸ್ಬೋದು ಜನರೆಲ್ಲ ಬಂದು ಬಂದು ಎಲ್ಲ ಮತ್ತೆ ಅವಾಗವಾಗಾಗಲೀ ನಮ್ಮ ಕಾಲೇಜಲ್ಲಿ ಆಗಲೀ ಎಲ್ಲ ಕಡೆಯೂ ಫಂಕ್ಷನ್ನುಗಳು ಆಗ್ತಿರ್ತವೆ ಇನ್ನೂ ಹೆಚ್ ಹೆಚ್ಚಾಗಿ ಫಂಕ್ಷನ್ನುಗಳು ಆಗಬೇಕು ಅವಾಗ ಆದರಷ್ಟೆ ಇನ್ನೂ ಜಾಸ್ತಿ ಜನ ಆಟ ಆಡ್ತಾರೆ ಅಂದರೆ ಸ್ಟೇಡಿಯಮ್ಮುಗಳು ಜಾಸ್ತಿ ಆಗ್ತವೆ ಅಂತ ನನ್ನ ಒಂದು ಅನಿಸಿಕೆ